ನಾವು ನೋಡ್ರೀ ಸಂಭ್ರಮದಿಂದ ಆಚರಿಸುವ ಹಬ್ಬಗಳಂದರೆ ಗಣಪತಿ ಹಬ್ಬ ರೀ ಗಣೇಶ ಗಣಪತಿ ಹಬ್ಬನಾ ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ ನಾವು ಆ್ಯಕ್ಚುಲೀ ನಮ್ದು ಸಂಘ ಇದೆ ಪೃಥ್ವಿ ಯುವಕ ಸಂಘ ಧಾರ್ವಾಡ ಹಾಂ ಹತ್ತಿಕುಳ ಧಾರ್ವಾಡ ರೈಲ್ವೆ ಟೇಷನ್ ಹತ್ತಿಕುಳದಲ್ಲಿ ಪೃಥ್ವಿ ಯುವಕ ಸಂಘ ಅಂತಿದೆ ಒಂದು ನಮ್ದು ನೂರು ಜನದ ಒಂದು ಟಿಮ್ ಇದೆ ಟಿಮ್ ಅಂದರೆ ಸಂಘ ಅದು ಸಂಘಟನೆ ಸಂಘಟನೆ ಇದೆ ನಮ್ಮದು ಅಲ್ಲಿಂದ ನಾವು ಗಣ್ಪತಿನ ಪ್ರತಿಷ್ಠಾಪನೆ ಮಾಡ್ತೀವಿ ಪ್ರತಿಷ್ಠಾಪ್ನೆ ಅಂದರೆ ಓಣ್ಯಾಗ ರೀ ಅಂದರೆ ಗಣಪತಿ ಹಬ್ಬಕ್ಕೆ ಓಣಿ ಒಳಗೆ ಇಟ್ಟು ಪೂಜೆ ಮಾಡ್ತೀವಿ ಪೂಜೆ ಮಾಡ್ಬೇಕಂದ್ರೆ ಪಶ್ಟ್ ಅವುನೆಲ್ಲ ಬುಕ್ಕಿಂಗಿಗೆ ಇದನ್ನ ಬುಕ್ಕೆಲ್ಲ ಮಾಡ್ತೀವಿ ಬುಕ್ ಮಾಡಿ ನಮ್ಮ ಸ್ಟೇಜಿಗೆಲ್ಲ ಹೊಂತಿತಿಲ್ಲೊ ಗೊತ್ತಿಲ್ಲಾ ಅದನ್ನೆಲ್ಲ ನೋಡ್ತೀವಿ ಆಮೇಲೆ ಆ ಸ್ಟೇಜಿಗೆ ಹೊಂದಿತಂದ್ರೆ ಬುಕ್ ಮಾಡಿ ಒಂದು ತಿಂಗ್ಳು ಮುಂಚೆ ನಾವಾ ಪೆಂಡಲ್ ಹಾಕಿ ಸ್ಟೇಜ್ ಹಾಕಿ ಆಮೇಲೆ ಗಣಪನ್ನ ತಗೊಂಬಂದು ಇಡ್ತೀವಿ ಇಟ್ಟು ಆ ಎಷ್ಟು ಏಳು ದಿವ್ಸ ಇಡ್ತೀವಿ ಏಳು ದಿವ್ಸ ಇಟ್ಟು ನಮ್ದು ಇವ್ರು ಇದ್ದಾರ ಅಂದ್ರೆ ನಮ್ಮ ಇವ್ರ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಸಹಚರರೂ ಆಮೇಲೆ ನಮ್ಮ ಅದ್ಯಕ್ಷರು ಎಲ್ಲಾರು ಕೂಡಿ ಇಟ್ಟು ಗಣಪನ್ನ ಇಡ್ತೀವ್ರೀ ಗಣಪನ್ನ ಇಟ್ಟು ಕೋ ಎಷ್ಟು ಒನ್ನೊಂದು ದಿವ್ಸ ಒನ್ನೊಂದು ಪೂಜೆ ಏ ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ ಬಿಡ್ರಿ ನಮಗೆ ಯಾರು ಇಡೀ ಓಣಿಗೆನೇ ಊಟ ಹಾಕಸ್ತೀವಿ ಏಳು ದಿವಸಕ್ಕೊಮ್ಮೆ ಅಂದರೆ ಏಳು ದಿವಸಕ್ಕೊಮ್ಮೆ ಮೀನ್ಸ್ ಅಂದ್ರೆ ಅಲ್ಲಿ ಗಣ್ಪತಿನೋ ಏಳು ದಿವಸಕ್ಕೊಮ್ಮೆ ಏಳು ದಿವ್ಸದ ಗಣಪ ಓಣ್ಯಾಗ ಇಡ್ತೀವಿ ಓಣ್ಯಾಗ ಇಟ್ಟು ಏಳು ದಿವ್ಸಕ್ಕೆ ವಿಸರ್ಜನೆ ಮಾಡ್ತೇವಿ ವಿಸರ್ಜನೆ ಮಾಡಬೇಕು ವಿಜೃಂಭಣೆಯಿಂದ ರೀ ಅಂದರೆ ಏಳು ದಿವ್ಸ ಒಳಗೆ ಏಳು ದಿವಸದ್ದು ನಾವು ಪೂಜೆ ಮಾಡ್ತೇವೆ ಏಳು ಏಳು ದಿವಸ ಪೂಜೆ ಅಂದ್ರೆ ಒಮ್ಮೆ ಇಲ್ಲಿ ಪೂಜೆ ಒಮ್ಮೆ ಹಾವಿನ ಪೂಜೆ ಒಮ್ಮೆ ಸತ್ನಾರಾಯಣ ಪೂಜೆ ಆಮೇಲೆ ಒಮ್ಮೆ ಗಣಪನ ಪೂಜೆ ಆಮೇಲೆ ಕುಂಕುಮಾರ್ಚನೆ ಎಲ್ಲಾ ಮಾಡ್ಕೊಂದು ಓ ಮದನ್ ಮಾಡಬೇಕಾರೆ ಮಿನಿಮಮ್ ಫೈ ಟೂ ಸಿಕ್ಸ್ ಐದರಿಂದ ಆರು ಸಾವಿರ ಜನ ನಾವು ಮಾಡಿದ್ದನ್ನು ನೋಡುತ್ತಾ ಇರ್ತಾರೆ ಆ ಟೈಪ್ ನಾವು ಸ್ಟೇಜ್ ಹಾಕಿ ಅದ್ದೂರಿಯಾಗಿ ಮಾಡ್ತೀವಿ ಆಮೇಲೆ ಏಳನೇ ದಿವ್ಸಕ್ಕೆ ಏಳನೇ ದಿವಸಕ್ಕೆ ಅನ್ನ ಸಂತರ್ಪಣೆ ಇಟ್ಟಿರ್ತೀವಿ ಅನ್ನ ಸಂತರ್ಪಣೆ ಅಂದರೆ ನಾವು ಓಣಿ ಒಳಗೆ ಒಬ್ಬರಿಗೆ ಒನ್ನೊಂದು ವಹಿಸ್ತೀವಿ ವಹಿಸ್ತೀವಿ ಅಂದ್ರೆ ಊಟ ಅಡ್ಗಿ ಮಾಡಾಕೆ ಅಡ್ಗಿ ಮಾಡಾಕೆ ವಸ್ತು ಕೊಡ್ಸ್ಲಿಕ್ಕೆ ಹೇಳ್ತೇವೆ ವಸ್ತು ವಸ್ತು ಅಂದರೆ ಏನಂದರೆ ಒಬ್ರು ಅಕ್ಕಿ ಕೊಡಸ್ತಾರೆ ಒಬ್ರು ಎಣ್ಣೆ ಕೊಡಸ್ತಾರೆ ಒಬ್ರು ಸಕ್ಕರೆ ಕೊಡಸ್ತಾರೆ ಒಬ್ರು ರವಾ ಕೊಡಸ್ತಾರೆ ಒಬ್ರು ಒಟ್ಟು ಕಾಯಿ ಪಲ್ಯ ಕೊಡಸ್ತಾರೆ ಆಮೇಲೆ ಮತ್ತು ಏನೇನೋ ಒಟ್ಟು ಅಡ್ಗಿ ಮಾಡಕ್ಕೆ ಏನೋ ಮಿನಿಮಮ್ ಒಂದು ಏಳ್ರಿಂದ ಎಂಟು ಸಾವಿರ ಜನಕ್ಕೆ ಅಡಿಗೆ ಅಡಿಗೆ ಮಾಡಕ್ಕೆ ಎಲ್ಲಾರಿಗು ಹೇಳ್ತೀವಿ ಎಲ್ಲಾರಿಗು ಪ ಆ್ಯಕ್ಚುಲಿ ಪಟ್ಟಿ ಎಬ್ಸಕ ಚಂದ ಅಂತೀವಿ ಚಂದ ಎಬ್ಸ್ಲಿಕ್ಕೆ ಹೋದಾಗ ಅವ್ರ್ಗೆ ನೀವು ನೋಡ್ರಿ ರು ದುಡ್ಡುನ್ನು ಕೊಡ್ಬೋದು ಇಲ್ಲ ಬೇರೆ ಏನಾದರು ಸಾಮಾನು ಆದರು ಕೊಡ್ಸ್ಬೋದು ಸಾಮಾನು ಅಂದರೆ ಅಕ್ಕಿ ಸಕ್ರೆ ಗೋದಿ ಅವೆಲ್ಲ ಏನಾರು ಕೊಡ್ಸಿದ್ರೆ ಕೊಡಸ್ಬೋದು ಅಂತ್ಹೇಳ್ದಾಗ ರೊಕ್ಕ ಕೊಡೋವರು ರೊಕ್ಕ ಕೊಡ್ತಾರೆ ಅಕ್ಕಿ ಸಕ್ರೆ ಕೊಡುವವ್ರು ಅಕ್ಕಿ ಸಕ್ರೆ ನಾವು ಎಷ್ಟು ಹತ್ತು ಕೆ ಜಿ ಅಕ್ಕಿ ಕೊಡ್ತೇವಪ್ಪ ಅಂತ ಹೇಳ್ತಾರ ಒಬ್ಬೊಬ್ರು ಒಂದು ಕಿಂಟಾಲ್ ಅಕ್ಕಿ ಕೊಡ್ತೇವೆ ಅಂತಾರ ಒಬೊಬ್ರು ಇಪ್ಪತ್ತು ಕೆ ಜಿ ಸಕ್ರೆ ಕೊಡಿಸ್ತೇನೆ ಅಂತಾರ ಒಬ್ರು ಇಪ್ಪತ್ತು ಕೆ ಜಿ ಎಣ್ಣೆ ಕೊಡಸ್ತೇನೆ ಅಂತಾರ ಹಿಂಗೆ ಹಿಂಗೆ ಕೊಡಸ್ತೀವಿ ಅಂದ್ರೆ ಅದೆಲ್ಲ ಕೊಡಸ್ಕೊಂಡು ಎಲ್ಲಾ ಫುಲ್ ಯಪ್ಪಾ ನಮ್ಮ ನಮ್ದು ನೋಡಿದ್ರೆ ನಮ್ಗೆ ಪುರ್ಸೋತ್ತು ಇರಂಗಿಲ್ಲ ಪುರ್ಸೋತ್ತೆ ಇರಂಗಿಲ್ಲ ಅದನ್ನ ನೋಡಿ ಇದನ್ನ ನೋಡಿ ಅದನ್ನ ಮಾಡಿ ಇದನ್ನ ಮಾಡಿ ಯಪ್ಪಾ ಯಪ್ಪ ಯಪ್ಪಾ ನಮ್ದು ಇದು ಗಣಪತಿ ಹಬ್ಬ ಅಂದರೆ ಒಂದು ದೊಡ್ಡ ಫೆಸ್ಟಿವಲೇ ನಮ್ಮ ಫ್ಯಾವ್ ಹಬ್ಬ ದೊಡ್ಡ ಹಬ್ಬ ಇದು ಹೆಂಗೆ ನಮ್ಮ ಈ ಜನಿವರಿ ಇಪ್ಪತ್ತು ಎಸ ಅಗಶ್ಟ್ ಹದಿನೈದಕ್ಕೆ ನಾವು ಹೆಂಗೆ ದೇಶದ ಇದನ್ನ ಮಾಡ್ತೇವಲ್ಲ ಆ ಟೈಪ್ ವಿಜೃಂಭಣೆಯಿಂದ ಯಾರ್ಗೂ ಏನೂ ಕಡಿಮೆ ಆಗ್ಲಾರ್ದಂಗ ನಾವದ ಹಬ್ಲಿ ಹಬ್ಬ ಮಾಡ್ತೀವಿ ಗಣಪತಿ ಹಬ್ಬ ಆಮೇಲೆ ನನ್ನ ಮನೆ ಒಳಗು ಇಡ್ತೀವಿ ಆ್ಯಕ್ಚುಲಿ ನಾ ಡ್ರೈವರ ನಾನು ಹಿಂದು ಹಿಂದು ಹಬ್ಬನ ನಾನು ಬಲು ವಿಜೃಂಭಣೆಯಿಂದ ಮಾಡ್ತೀನಿ ಅದು ಮನಿ ಒಳಗೆ ಆದರು ಎರಡು ಕಡೆ ನೋಡಕ್ಕೆ ಕಂಟ್ರೋಲ್ ಆಗುದಿಲ್ಲ ಎರಡು ಕಡೆ ನೋಡಕ್ಕೆ ಅಗುದಿಲ್ಲ ರೀ ಈ ಕಡಿ ಓಣಿ ಒಳಗೆ ಉಪಾದ್ಯಾಕ್ಷ ನಾನು ಪ್ಲಸ್ ಓಣಿ ಸಂಘ್ದೊಳಗೆ ಅಂದ್ರೆ ನಮ್ಮ ಹತ್ತಿಕುಳ ಸಂಘ್ದೊಳಗೆ ಪೃಥ್ವಿ ಯುವಕ ಸಂಘ್ದೊಳಗೆ ಅಧ್ಯಕ್ಷ ನಾನು ಉಪಾದ್ಯಕ್ಷ ನಾನು ಪ್ಲಸ್ ಮನೆ ಒಳಗೂ ಹಬ್ಬ ಮನೆ ಒಳಗೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮಕ್ಳು ಮೂರು ಜನ ನನ್ನ ಹೆಂಡತಿ ನನ್ನ ತಾಯಿ ಇದಾರ ತಂದೆ ಇಲ್ಲ ಅವ್ರಿಗೆಲ್ಲ ನೋಡ್ಕೊಂಡು ನಾನು ಮನೆ ಒಳಗೆ ಒಂದು ಗಣಪನ ತಗೊಂಬಂದು ಇಟ್ಟು ಗ ಮನೆ ಒಳಗು ಪೂಜೆ ಅಕ್ಕರ ನಮ್ಮ ತಾಯಿ ಅವ್ರ್ಗೆ ಏಜಡ್ ಪರ್ಸನ್ ಅವರೂ ಹೇಳ್ಕೊಂತ್ರ ಮಾಡ್ಕೊತಾ ಬಂದೇವಿ ಮನೆ ಒಳಗೂ ಎಲ್ಲಾ ಪೂಜೆ ಆಕ್ಕವಾ ಆದರೆ ನನ್ನ ಮನೆ ಹಬ್ಬ ಐದು ದಿವ್ಸದ್ದು ಗಣಪ ಐದು ದಿವ್ಸ ಕುಂದಿರ್ತಾನ ಐದು ದಿವ್ಸ ಅವಂಗ ಐದು ದಿವಸಕ್ಕಿಂತ ಮುಂಚೆ ಮನೆ ಎಲ್ಲ ಬಣ್ಣ ಹಚ್ಚಿ ಬಣ್ಣ ಸುಣ್ಣ ಹಚ್ಚಿ ಗಣಪಗೆ ಸ್ಟೇಜ್ ರೆಡಿ ಮಾಡಿ ಅವ್ನಗ ಬುಕ್ ಮಾಡಾಕ ನನ್ನ ಫ್ಯಾಮ್ಲಿ ನನ್ನ ಮಕ್ಕಳ್ಗೆ ನನ್ನ ಮಗನ ಬುಕ್ ಮಾಡ್ತಾನೆ ನನ್ನ ದೊಡ್ಡ ಮಗ ನನ್ನ ಸಣ್ಣ ಮಗ ಆ್ಯಕ್ಚುಲಿ ನನ್ನ ಲಾಸ್ಟ್ ಮಗ ಬುಕ್ ಮಾಡ್ತಾನೆ ಗಣಪನ್ನ ಗಣಪನ ಬುಕ್ ಮಾಡಿ ಅವ ಹಿಡ್ದಿದ್ದನ್ನು ಗಣಪ ನಾ ನನ್ನ ಮನೆ ಒಳಗೆ ಕುಂದರ್ಸುದು ನಾಲ್ಕು ವರ್ಷ ಆತು ಈಗ ಮತ್ತು ಹೇಳ್ಬೇಕಂದರೆ ಐದು ದಿವ್ಸ ಐದು ದಿವಸ ಗಣಪನ್ನ ನಾವು ಮನೆ ಒಳಗೆ ಕುಂದರ್ಸ್ಸ್ತೀವಿ ಐದು ದಿವಸನೂ ಮನೆ ಒಳಗೆ ಊಟ ಇಡ್ತೀವಿ ನನ್ನ ಫ್ರೆಂಡ್ಸ್ ಸರ್ಕಲ್ನ ಹೇಳಿದ್ದೆ ಅಲ್ಲಿ ನಿಮ್ಗೆ ಆಗಲ್ಲೇ ಇದ ನನ್ನ ನೂರು ಮಂದಿ ಟಿಮ್ ಇದೆ ಅಂತ ಸಂಘದ್ದು ಹುಡುಗರು ಅವರೆಲ್ಲ ಐದು ದಿವ್ಸೆಲ್ಲಾ ನನ್ನ ಮನೆ ಒಳಗೆನೇ ಊಟ ಮಾಡೋದು ಐದು ದಿವ್ಸದ ಅಡ್ಗೆ ಮಾಡಲ್ಲಿಕ್ಕೆ ರೆಡಿ ಮಾಡಲ್ಲಿಕ್ಕೆ ನಿಮಗೂ ಆ್ಯಕ್ಚುಲಿ ಗೊತ್ತಿರ್ಬೋದು ಐದು ದಿವಸನೂ ಮಕ್ಕಳು ಊಟ ಮಾಡ್ತಾರೆ ನನ್ನ ದೋಸ್ತ್ರು ಊಟ ಮಾಡ್ತಾರೆ ಆಜು ಬಾಜು ಪಕ್ಕ ಅಚ್ಚ ಅಕ್ಕ ಪಕ್ಕದವ್ರು ಎಲ್ಲ ಊಟ ಮಾಡ್ತಾರೆ ಅವರಿಗೆಲ್ಲ ಒಂದು ಟೈಮಿಂದ ಊಟ ನನ್ನ ಕಡೆಯಿಂದ ವ್ಯವಸ್ಥೆ ಆಗೋದು ಆಮೇಲೆ ಐದು ದಿವ್ಸದ ಆದ್ಮೇಲೇ ನಾವು ವಿಸರ್ಜನೆಗೆ ರೆಡಿ ಮಾಡ್ಕೊತೀವಿ ವಿಸರ್ಜನೆ ಅಂದರೆ ಮುಂದೆ ಡಿ ಜೆ ಡಿ ಜೆ ಮಾತ್ರ ಡಿ ಜೆ ಅಂದರೆ ಡ್ಯಾನ್ಸು ಒಂದು ಇಪ್ಪತ್ತು ಮೂವತ್ತು ಜನ ಇದು ಏನದು ಇಪ್ಪತ್ತು ಮಿನಿಮಮ್ ಇಪ್ಪತ್ತು ಮೂವತ್ತು ಜನ ಅಲ್ಲ ಮಿನಿಮಮ್ ಒಂದು ಇಪ್ಪತ್ತು ಮಂದಿ ಆದರು ಕುಂಬ ಬರ್ತಾರೆ ಕುಂಬ ಅಂದರೆ ನನ್ನ ಮನೆ ಗಣಪನ್ನ ಗಣಪ ಹಿಂದೆ ಇರ್ತಾನೆ ಕೊಡ ಕೊಡ ಹೊತ್ಕೊಂಡು ಅದ್ರ ಮೇಲೆ ತೆಂಗಿನ್ಕಾಯಿ ಇಟ್ಕೊಂದು ಸೀದಾ ಬಾವಿವರ್ಗು ಬಂದು ಗಣಪನ್ನ ಪೂಜೆ ಮಾಡ್ತೀವಿ ಪೂಜೆ ಮಾಡಿ ಅವನ್ಗೆ ವಿಸರ್ಜನೆ ಮಾಡ್ತೀರಿ ತರಬೇಕಾರೆ ಮಾತ್ರ ಸೇಮೆ ಕುಂಬ ಹೊತ್ತೇ ತರೋದು ಕುಂಬ ಹೊತ್ತೇ ಬಿಡೋದು ಹಿಂಗೆ ಬಿಡ್ತೇವೆ ನಾವು ಗಣಪನ್ನ ವಿಸರ್ಜನೆ ಮಾಡ್ತೀವಿ ಆಮೇಲೆ ಅದೆಲ್ಲ ಮುಗದ್ಮೇಲೆ ಅದು ಇದು ಗಣಪಂದು ಆಯಿತು ಇದನ್ನು ಶಾರ್ಟ್ ಕಟ್ ಒಳಗೆ ಹೇಳಿದೆ ನಾನು ಕಡಿಮೆ ಮಾತು ಒಳಗೆ ಹೇಳಿರೊದು ಇನ್ನು ವಿಜೃಂಭಣೆ ಆಗುತ್ತೆ ಅದನ್ನೆಲ್ಲ ಪೂರ ಹೇಳಲ್ಲಿಕ್ಕೆ ನಿಮ್ಮ ಕಡೆ ಕೋಶನ್ ಆ ಟೈಮ್ ಕಡಿಮೆ ಇದೆ ದೀಪಾವಳಿ ದೀಪಾವಳಿಗೂ ನಾವು ಹೆಣ್ಣು ಮಕ್ಕಳೆಲ್ಲ ರೆಡಿ ಆಕ್ಕಾರ ಎಷ್ಟು ನಾಗ ಪಂಚಮಿ ದೀಪಾವಳಿ ಇವೆಲ್ಲ ಹಬ್ಬ ಆಚರಣೆ ಮಾಡ್ತೀವಿ ನಾವು ನಾಗಪಂಚ್ಮಿಗೆ ನಾಗಪ್ಪನ ತಗೊಂಬಂದು ಆಮೇಲೆ ಬಸ್ವ ಜಯಂತಿಗೆ ಬಸ್ವಣ್ಣನ ತಗೊಂಬಂದು ಅಂದರೆ ಬಸ್ವಣ್ಣನ ಮೂರ್ತಿಗಳು ತಗೊಂಬಂದು ಅವುನು ಪೂಜೆ ತುಳ್ಸಿ ಲಘ್ನ ನಮ್ಮ ಹಿಂದು ಫೆಸ್ಟಿವಲ್ ಅಂದರೆ ವರ್ಷ ಪೂರ್ತಿ ಫೆಸ್ಟಿವಲ್ ಎಲ್ಲ ಫೆಸ್ಟಿವಲು ನಾವು ಮನೆ ಒಳಗೆ ಮಾಡೋದು ದೀಪಾವಳಿ ವಿಜೃಂಭಣೆ ಮಾಡೋದಂದರೆ ಇವ ಎರಡೇ ಹಾಂ ಗಣಪನನ್ನ ದೀಪಾವಳಿ ಇವು ವಿಜೃಂಭಣೆಯಿಂದ ಅಕ್ಕಾವ ಆದ್ರೆ ಮನೆ ಪೂರ್ತಿ ಕಕ್ಕವ ಅದು ಓಣಿ ಬರ್ತೆಕಾಗ್ಬೇಕಂದರೆ ಓಣಿ ಅಂದರೆ ಏರ್ಯಾ ಪ್ರಕಾರ ಆಬೇಕಂದರೆ ದೀಪಾವಳಿ ಮತ್ತು ಗಣೇಶ ಚತುರ್ಥಿ ಇವೆರಡು ವಿಜೃಂಭಣೆಯಿಂದ ಮಾಡ್ತೀವಿ ನಾವು ಹಬ್ಬದ ದಿನ ನೀವು ಏನೆಲ್ಲಾ ಮಾಡುತ್ತೀರಿ ಹಬ್ಬದ ದಿವಸ ನಾನು ಪರ್ಸ್ನಲ್ಲಾಗಿ ಮಾಡುದಂದರೆ ಎಲ್ಲಾ ತಯಾರಿ ಮಾಡ್ತೀವಿ ಆಮೇಲೆ ಮಕ್ಳು ನನ್ನ ಮಕ್ಳನ್ನು ರೆಡಿ ಮಾಡ್ತೇನೆ ನನ್ನ ಹೆಂಡ್ತಿಗೆ ಹೆಂಗೆ ರೆಡಿ ಆಗಬೇಕು ಅಂತ ಹೇಳ್ತೀನಿ ಆಮೇಲೆ ಡೆಕೋರೇಷನ್ ಮಾಡ್ತೀನಿ ಎಲ್ಲ ಅದರೊಳಗೆ ಬಂತು ಆಮೇಲೆ ಹಬ್ಬದ ದಿವಸ ಸರ್ಕಲ್ಲಿಗೆ ದೋಸ್ತ್ರಿಗೆ ಎಲ್ಲಾರ್ಗು ಊಟಕ್ಕೆ ಕರಿತೀನಿ ಆಮೇಲೆ ವಿಜೃಂಭಣೆ ಅಂದ್ರೇನು ವಿಜೃಂಭಣೆಯೇ ಯಾವ್ದರಲ್ಲು ಕಡಿಮೆ ಇರ್ಲಾರ ಥರ ನೋಡ್ಕೊಳ್ಳೋದು ಒಂದು ನಮ್ಮ ಹಿಂದೂ ಧರ್ಮ ಹಿಂದೂ ಧರ್ಮದ್ ಅದ್ನೇ ನಾನು ಮೆಂಟೇನ್ ಮಾಡ್ಕೊಂಡು ಬಂದಿರೋದು ನಮ್ಮ ತಂದೆ ಆದರು ಅದನ್ನೇ ಮೆಂಟೇನ್ ಮಾಡ್ಕೊಂಡು ಬಂದಿದ್ದಾರೆ ಅದನ್ನೇ ನಾನು ಮೆಂಟೇನ್ ಮಾಡ್ಕೊಂಡ್ ಹೋಗ್ತಾ ಹೋಗ್ತಾ ಇದ್ದೀನಿ ಈಗ ಮತ್ತು ಏನೆಲ್ಲ ಮಾಡ್ಬೇಕಂದರು ಮತ್ತು ಅದ್ನೆಲ್ಲ ಹೇಳ್ಲಾ ಬ್ಯಾಡ್ವೊ ಅದು ಗೊತ್ತಾಗುದಿಲ್ಲ ಹುಡುಗರು ಅಂದರೆ ಎಣ್ಣೆನು ಬರುತ್ತೆ ಗುಟ್ಕಾನು ಬರುತ್ತೆ ಎಲ್ಲಾ ಬರುತ್ತೆ ಅವ್ರಿಗೆ ಯಾವುದು ನಾ ಕಡಿಮೆ ಮಾಡಲ್ಲ ನನ್ನ ನಂದು ವಿಜೃಂಭಣೆ ಹಬ್ಬದ ದಿನ ನೀವು ಏನೆಲ್ಲ ಮಾಡ್ತೀರಿ ಅಂದರೆ ನಾ ಎಲ್ಲಾ ಮಾಡ್ತೀನಿ ಹಬ್ಬದ ದಿವ್ಸ ಎಲ್ಲಾ ನನ್ನ ದೋಸ್ತ್ರದು ಹಬ್ಬನು ಮಾಡ್ತೀನಿ ದೋಸ್ತ್ರುಗು ನೋಡ್ಕೊತೀನಿ ಎಲ್ಲಾರಿಗು ನೋಡ್ಕೊತೀನಿ ಒಟ್ಟು ಹಬ್ಬ ಒಂದು ಚಲೋ ಆಗಬೇಕು ಎಲ್ಲಾ ಚಲೋ ಆಗಬೇಕ್ ಅಂತ್ಹೇಳಿ ನಾನು ಇಷ್ಟು ಮಾತು ನನ್ನ ಮಾತು ಮುಗಿಸ್ತೇನೆ